ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ನೂರ ಎಂಬತ್ತೈದು ಹದಿನೇಳು ಏಪ್ರಿಲ್ ಎರಡು ಸಾವಿರ್ದ ಹದಿನೇಳು ಇಪ್ಪತ್ತೆಂಟು ಜಾನವರಿ ಹತ್ತೊಂಬತ್ನೂರ ತೊಂಬತ್ತೆರಡು ಹನ್ನೊಂದು ಮೇ ಎರಡು ಸಾವಿರ್ದ ಹದಿನೈದು ಮೂರು ಅಕ್ಟೋಬರ್ ಎರಡು ಸಾವಿರ್ದ ಇಪ್ಪತ್ತು